ನಾವು ಸಸ್ಯ ಮತ್ತು ಬಳ್ಳಿಗಳನ್ನು ಕೇವಲ ತರಕಾರಿಯಾಗ್ಲಿ ಹಣ್ಣು ಹೂವುಗಳಿಗೋಸ್ಕರ ಅಲ್ಲದೇ ಇತ್ತೀಚಿನ ದಿನಗಳಲ್ಲಿ ನಾವು ಅಲಂಕಾರಕ್ಕಾಗಿಯು ಕೂಡ ಸಸ್ಯ ಮತ್ತು ಬಳ್ಳಿಗಳನ್ನು ಬೆಳೆಸ್ತೀವಿ ಉದಾಹರಣೆಗೆ ನಾವೀಗ ಒಂದು ಸುಂದರಾದವನ್ನ ಮನೆಯನ್ನು ಕಟ್ಟಿದೀವಿ ಅಂತ ಹೇಳೋದಾದರೆ ಆ ಮನೆಯನ್ನು ಹಸಿರೂ ಸಸ್ಯ ಅಥ್ವ ಬಳ್ಳಿಗಳ ಮೂಲಕ ನಾವು ಇನ್ನು ಸುಂದರವಾಗಿ ಕಾಣೋದಿಕ್ಕೆ ಸಸ್ಯಗಳನ್ನ ಬೆಳೆಸ್ತೀವಿ ಈಗ ಒಂದು ಕಾಂಪೌಂಡಿಂದ ಇನ್ನೊಂದು ಕಾಂಪೌಂಡಿಗೆ ಆಗಿರ್ಬೋದು ಅಥ್ವ ನಮ್ಮ ಮನೆಯ ರಚನೆ ಆಧಾರಿತವಾಗಿ ಆ ಬಳ್ಳಿಗಳನ್ನು ನಾವು ಬಿಡ್ತಾ ಹೋದರೆ ಆ ಬಳ್ಳಿಗಳು ಅದೇ ರೀತಿಯ ರಚನೆಯಲ್ಲಿ ಬೆಳೆದ್ ಬೆಳೆದ್ರಿಂದ್ ಬೆಳೆಯೋದ್ರಿಂದ ಮನೆ ಹೆಚ್ಚು ಅತ್ಯಂತ ಸುಂದರವಾಗಿ ಕಾಣುತ್ತೆ ಸಸ್ಯಗಳನ್ನು ಕೂಡ ಹಾಗೆ ನಾವೀಗ್ ಮನೆ ಮುಂದೆ ಸಸ್ಯಗಳನ್ನು ಆಗಿರ್ಬೋದು ಹಸಿರು ಹುಲ್ಲುಗಳನ್ನ ಹಾಕುವುದ್ರ ಮೂಲಕ ಮನೆಯ ಮುಂದೆ ವಾತಾವರಣ ಚೆನ್ನಾಗ್ ಕಾಣಲಿ ಅಥ್ವ ಮನೆಯ ಸೌಂದರ್ಯ ಹೆಚ್ಚು ಸುಂದರವಾಗಿ ಕಾಣಲಿ ಅನ್ನೋ ಕಾರಣಕೋಸ್ಕರ ಹಸಿರು ಸಸ್ಯಗಳನ್ನು ಅಥ್ವ ಬಳ್ಳಿಗಳನ್ನು ಬೆಳೆಸ್ತೀವಿ ಅಷ್ಟೇ ಅಲ್ಲದಲೇ ಹಸಿರು ಸಸ್ಯಗಳು ಮತ್ತು ಬಳ್ಳಿಗಳನ್ನು ಆಹಾರಕ್ಕಾಗಿ ನಮಗೆ ಬಳಸ್ತೀವಿ ಈಗ ಉದಾಹರಣೆಗೆ ತರಕಾರಿ ಬೆಳೆಸೋದಿಕ್ಕಾಗಿ ಇರ್ಬೊ ತರಕಾರಿಯನ್ನ ನಮಗೆ ಬೇಕು ಅನ್ನೊ ಕಾರಣಕೋಸ್ಕರ ಸಸ್ಯ ಮತ್ತು ಬಳ್ಳಿಗಳನ್ನು ಬೆಳೆಸ್ತೀವಿ ಅಷ್ಟೇ ಅಲ್ಲದೆ ಹೂವು ಹಣ್ಣು ಈ ರೀತಿ ಆದಂಥ ಹಲವಾರು ರೀತಿಯ ಜ್ ತರಕಾರಿಗಳು ಹಣ್ಣು ಈ ಥರ ಬೇಕು ಅನ್ನೋ ಕಾರಣಕೋಸ್ಕರ ನಾವು ಸಸ್ಯಗಳ್ ಸಸ್ಯ ಮತ್ತು ಬಳ್ಳಿಗಳನ್ನು ಬೆಳೆಸ್ತೀವ್